ಹಲೋ ಸರ್ ಇಂಥ ಮಳೆಯಲ್ಲಿ ಕೂಡ ಫುಡ್ ಬೇಗ ತಂದಿದ್ದೀರ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಇದ್ರೂ ಕೂಡ ಪರವಾಗಿಲ್ಲ ತುಂಬ ಬೇಗ ತಂದಿದ್ದೀರ ತುಂಬ ಧನ್ಯವಾದಗಳು ಈ ಥರ ಸೇವೆ ಮಾಡಿದರೆ ನಮಗು ನಿಮಗು ಯಾವುದೇ ರೀತಿ ಸಮಸ್ಯೆ ಬರೋದೆ ಇಲ್ಲ ನೋಡಿ ನೀವು ತುಂಬ ನಾವು ನೀವು ತುಂಬ ವಿಶ್ವಾಸದಿಂದ ಇರ್ತೀವಿ ನಿಮ್ಮ ಹೋಟೆಲ್ ಬಿರಿಯಾನಿ ಅಂತು ತುಂಬ ಚೆನ್ನಾಗಿದೆ ದುರ್ಗದ ಸಿರಿ ಹೋಟೆಲ್ ಬಿರಿಯಾನಿ ಅಂದ್ರೆ ತುಂಬ ಸ್ಪೆಷಲ್ ಅಲ್ಲವಾ ನಿಮ್ಮ ಫುಡ್ಡಿನ ಕ್ವಾಂಟಿಟಿ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಯಾವ್ದು ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಗಾರೆ ಹಟ್ಟಿ ಕ್ರಾಸ್ ತುಂಬ ದೂರ ಇದ್ರು ಕೂಡ ಬೇಗ ತಂದಿದ್ದೀರ ಅದು ಇಂಥ ಮಳೆಯಲ್ಲಿ ತುಂಬ ತ್ಯಾಂಕ್ಸ್ ತುಂಬ ಇಷ್ಟ ಆಯಿತು ನಿಮ್ಮ ಹೋಟೆಲ್ನ ನೀಟ್ನೆಸ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ತುಂಬ ಇಷ್ಟ ಆಯಿತು ನೀವು ತುಂಬ ಚೆನ್ನಾಗಿ ಸೇವೆ ಮಾಡಿದಿರಿ ನಿಮ್ಮ ಸೇವೆ ಇದೇ ರೀತಿ ಮುಂದುವರಿಲಿ ನೀವು ಕಸ್ಟಮರನ್ನ ಅಟ್ರ್ಯಾಕ್ಟ್ ಮಾಡಿರ್ಬೋದು ಇಂಟ್ರ್ಯಾಕ್ಟ್ ಮಾಡೋದು ಆಗಿರ್ಬೋದು ತುಂಬ ಚೆನ್ನಾಗಿದೆ ಹೀಗೆ ಮುಂದುವರಿಲಿ